ಹಾಯ್ ಹಾಯ್ ಹಲೋ ನಮಸ್ತೆ ನಾವು ಬಟ್ಟೆಗಳನ್ನು ಮುಂಚೆ ಎಷ್ಟೈತೆ ಎಂಬುದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಷ್ಟು ನೀರನ್ನು ಹಿಡಿದುಕೊಂಡು ಸರ್ಫ್ನಲ್ಲಿ ನೆನೆಸಬೇಕು ಫಸ್ಟ್ ಫಸ್ಟಪಾಲ್ ನೀರಿಲ್ಲದೇ ಏನು ಕೆಲಸನು ನಡೆಯೋದೇ ಇಲ್ಲ ಮನೆಯಲ್ಲಿ ಡೈಲಿ ಅಷ್ಟೆ ಮತ್ತು ನೀರು ತುಂಬ ಅತ್ಯಮೂಲ್ಯವಾದ ಒಂದು ನಮಗೆ ತಿಳಿಯಬೇಕಾದ ವಿಷಯ ಅದೇ ರೀತಿಯಾಗಿ ಬಟ್ಟೆಗಳನ್ನು ಬಟ್ಟೆಗಳು ತುಂಬ ಕಡಿಮೆಯಿದ್ರೆ ಬೇಗಾ ಹೋಗ್ತೈತೆ ಜಾಸ್ತಿ ಇದ್ದರೆ ಬಟ್ಟೆಗಳು ಎಷ್ಟಿದ್ದರೆ ಅಷ್ಟು ನೀರು ಯೂಸ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಬಟ್ಟೆಗಳನ್ನು ಬಟ್ಟೆಗಳನ್ನು ಒಗೆದ ನಂತರ ಅದು ನೀರಿನಲ್ಲಿ ಜಾಲಿಸ್ಬಿಟ್ಟು ಮತ್ತು ಬಿಸಿಲು ಬಂದಾಗ ಹಾಕ್ದ್ರೆ ಬೇಗ ಒಣಗಿಬಿಡುತ್ತೆ ಮತ್ತು ಮತ್ತು ಸ್ಮೆಲ್ ಏನು ಬರೋದಿಲ್ಲ ಅದೇ ರೀತಿ ಮಳೆಗಾಲದಲ್ಲಿ ಸ್ಮೆಲ್ ಬಂದು ಬಿಡ್ತೈತೆ ಬಟ್ಟೆಗ್ಳು ಅದ್ರುಗೋಸ್ಕರ ಅದುಕ್ಕೆ ಈಗ ಹೊಸದಾಗಿ ಕಂಫರ್ಟು ಸಾಫ್ಟ್ ಟಚ್ಚು ಇದೇ ಥರಾ ಬೇರೆ ಬೇರೆ ರೀತಿಯಾಗಿ ಬಂದೈತೆ ಇದನ್ನ ಹಾಕ್ದಾಗ ಬಟ್ಟೆಗಳು ಅಷ್ಟೊಂದು ಸ್ಮೆಲ್ ಹೊಡ್ಯೋದಿಲ್ಲ ಅದೇ ರೀತಿಯಾಗಿ ಈಗ ಬಟ್ಟೆಗಳನ್ನು ತುಂಬ ಜನ ಕೈಯಲ್ಲಿ ಒಗೆಯೋದಿಲ್ಲ ವಾಷಿಂಗ್ ಮಿಷಿನ್ ಬಂದು ಬಿಟ್ಟೈತಲ್ಲ ಅದ್ರುಗೋಸ್ಕರ ವಾಷಿಂಗ್ ಮಿಷಿನಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳಾಕಿಬಿಟ್ಟು ಅದೇ ನೀರನ್ನು ಹಿಡಿದು ಹಿಡಿದುಕೊಳ್ತೈತೆ ಮತ್ತು ಅದಕ್ಕೆ ಸರ್ಪು ಸೋಪು ಆ ಥರ ಏನು ಹಾಕೋಷ್ಟು ಇಲ್ಲ ಲಿಕ್ವಿಡ್ ಬಂದೈತೆ ಲಿಕ್ವಿಡ್ ಒಂದು ಮುಚ್ಳ ಹಾಕಿದರೆ ಸಾಕು ತ್ರೀ ಸ್ಟೆಪ್ಸು ಫಸ್ಟು ನೆನೆಸುತ್ತೆ ಮತ್ತು ಒಗೆಯುತ್ತೆ ಮತ್ತು ಎರಡನೇ ಸಲನು ಸಹ ಒಗೆಯುತ್ತೆ ಮೂರನೇಸಲಿ ಜಾಲಿಸಿ ನಾವು ಕಂಫರ್ಟ್ ಹಾಕ್ತಿರಲ್ಲ ಅದೂ ಸ್ವಲ್ಪನು ನೀರಿಲ್ಲದೆ ಹಿಂಡಿಬಿಟ್ಟು ಕೊಡ್ತೈತೆ ಇದೇ ರೀತಿಯಾಗಿ ಡೈಲಿ ಬಟ್ಟೆಗಳನ್ನು ಒಗಿತಾರೆ ಮತ್ತು ಅದೇ ರೀತಿಯಾಗಿ ಬಿಸಿಲು ಬಂದಾಗ ಬಿಸಿಲ್ಗೆ ಹಾಕಿದರೆ ಬೇಗ ಒಣಗುತ್ತೆ ಮತ್ತು ಬಟ್ಟೆಗ್ಳು ಚೆನ್ನಾಗಿರ್ತೈತೆ